ಹಲೋ ತನು ಏನು ಮಾಡ್ತಾಯಿದ್ದೀಯಾ ಫ್ರೀ ಇದ್ದೀಯಾ ಎಷ್ಟು ದಿನ ಆದರೂನು ಒಂದು ಫೋನಿಲ್ಲ ಏನಿಲ್ಲ ಏನು ಬಿಝೀ ಆಗ್ಬಿಟ್ಟಾ ಒಂದು ಫೋನ್ ಮಾಡಿ ಮಾತಾಡೋದು ತಾನೇ ಏನು ವಿಚಾರ ಅಂತಂದರೆ ಮೊನ್ನೆ ನಿಮ್ಮ ಮಗನ ಬರ್ತಡೆ ಆಗಿತ್ತು ನಮ್ಮ ಯಜಮಾನ್ರು ಒಂದು ಬುಕ್ ಮಾಡಿದ್ದರು ಗೊಂಬೆ ಅದು ಬಂದಿತ್ತು ಹೋಗಿ ನೋಡಿದರೆ ಗೊಂಬೆ ಜೊತೆಗೆ ಇನ್ನೂ ಒಂದು ಬಾಕ್ಸು ಇತ್ತು ಆ ಬಾಕ್ಸು ತೆಗೆದು ನೋಡಿದರೆ ಒಂದು ಸೀರೆ ಇತ್ತು ಸರ್ಪ್ರೈಸ್ ಕೊಟ್ಟಿದ್ದರು ನಮ್ಮ ಯಜಮಾನ್ರು ಅದು ಓಪನ್ ಮಾಡೋಕೆ ಹೇಳಿದರು ಸಂಜೆ ಓಪನ್ ಮಾಡಿ ನೋಡಿದೆ ಅದು ತುಂಬಾನೇ ಚೆನ್ನಾಗಿತ್ತು ಸ್ಯಾರಿ ಗುಲಾಬಿ ಬಣ್ಣದ್ದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಲುಕ್ ಆಗಿತ್ತು ತುಂಬ ಸರ್ಪ್ರೈಸ್ ಕೊಟ್ಟರು ಅದಕ್ಕೆ ಫೋನ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ ನೀನು ಒಂದು ಬುಕ್ ಮಾಡು ತೊಗೋ ಅದರಲ್ಲೇ ತುಂಬ ಕಲರ್ಸ್ ಇದೆ ಗುಲಾಬಿ ಗ್ರೀನು ರೆಡ್ಡು ಬ್ಲ್ಯಾಕು ಕಲ್ಲರ್ ಕಲರ್ಸ್ ತುಂಬನೇ ಕಲ್ಲರ್ ಚೆನ್ನಾಗಿದೆ ಕ್ಲಾತು ಅದೇ ಥರ ಐತೆ ನಮ್ಮನೇಲಿ ಬರ್ತಡೆ ಮಾಡಿದ್ವಿ ಬರ್ತಡೆ ದಿವಸ ಹಾಕ್ಕೊಂಡಿದ್ದೆ ಮನೆಗೆ ಬಂದೋರೆಲ್ಲ ಕೇಳ್ತಾಯಿದ್ರು ಏನು ಇದು ಎಲ್ಲಿ ತಗೊಂಡೆ ಎಲ್ಲಿ ತಗೊಂಡೆ ಅಂತಂದ್ಬಿಟ್ಟು ಬಟ್ಟೆ ಅಷ್ಟು ಚೆನ್ನಾಗಿದೆ ಕ್ಲಾತು ಅಷ್ಟೇ ನೀನು ಒಂದು ತಗೋ ಬುಕ್ ಮಾಡು ನಿಮ್ಮ ಯಜ್ಮಾನ್ರಿಗೆ ಕೇಳು ಯಾವ ಕಲರು ಬೇಕು ಏನು ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ತಗೊಳ್ಳಿ ನಿನ್ಗೆ ನಿನ್ಗೆ ಇಷ್ಟ ಆದರೆ ಹೇಳು ತಗೊಂಡ್ಬಿಟ್ಟು ನನಗೂ ಹೇಳು ಈ ಥರ ತಗೊಂಡೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾಯಿದ್ದೀಯಾ ಈಗ ಆ ಸ್ಯಾರಿ ವಿಚಾರಕ್ಕೆ ಬಂದರೆ ಆ ಸ್ಯಾರಿ ತುಂಬನೇ ಚೆನ್ನಾಗೈತೆ ಇನ್ನೂ ಯಾರಿಗಾದ್ರು ಬೇಕಾದರೆ ಹೇಳು ಅವರು ತಗೊಳ್ಳಿ ನಾನು ತಗೊಂಡಿದ್ದೀನಿ ಅಂತ ಹೇಳು ನಿನಗೂ ಇಷ್ಟ ಆಗಿ ಆಗಿಯೇ ಆಗುತ್ತೆ ಆ ಆ ಸ್ಯಾರಿ ನಿಮ್ಮ ನಾದಿನಿಗೆ ನಿಮ್ಮ ಅಮ್ಮನಿಗೆ ಎಲ್ಲರಿಗೂ ತಗೊಡು ಇನ್ನೇನು ಧನು ಇನ್ನೇನು ಸಮಾಚಾರ ಆರಾಮು ಆಗಿದ್ದೀಯಾ ಇವಾಗ್ಲೆ ಡೌನ್ಲೋಡ್ ಮಾಡ್ಕೋ ಅವ್ರಿಗೂ ಹೇಳು ಡೌನ್ಲೋಡ್ ಮಾಡಿಕೊಳ್ಳಿ ಆ ಆ್ಯಪ್ನ ತುಂಬನೇ ಚೆನ್ನಾಗಿರೋ ಬಟ್ಟೆಗ್ಳು ಸಿಕ್ತೈತೆ ಅದರಲ್ಲಿ ಅದ್ರಾಗೆ ಸ್ಯಾರಿ ಅಂತೂ ನನಗೆ ತುಂಬನೇ ಇಷ್ಟ ಆಯಿತು ನಿನಗೂ ಇಷ್ಟ ಆಗೇ ಆಗುತ್ತೆ ನಾನು ಸೆಂಡ್ ಮಾಡ್ತೀನಿ ಬೇಕಾದರೆ ನಿನಗೆ ಇನ್ನೇನು ಸಮಾಚಾರ ಆರಾಮ್ ಆಗಿದ್ದೀಯಾ ಆ ಪಂಗ್ಷನ್ಗೆ ಹಾಕ್ಕೊಂಡಿದ್ದೆ ನಮ್ಮನೆ ಪೂಜೆಗೆ ಆ ಪೂಜೆ ಒಳ್ಗೆ ಎಲ್ಲರು ಬಂದೋರೆಲ್ಲ ಕೇಳ್ತಾಯಿದ್ರೂ ತುಂಬನೇ ಚೆನ್ನಾಗಿದೆ ತುಂಬನೇ ಚೆನ್ನಾಗಿದೆ ಅಂತಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ನಾನು ವಾಶ್ ಮಾಡಿದೆ ಒಂದು ಸ್ವಲ್ಪನೂ ಕಲರು ಡಿಮ್ ಆಗಿಲ್ಲ ಕ್ಲಾತು ಕೂಡ ತುಂಬನೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿರೋ ಬಟ್ಟೆ ನಾನು ನೋಡಲೇ ಇಲ್ಲ ಅಷ್ಟು ಚೆನ್ನಾಗಿದೆ ಅದರಿಂದ ನಾನು ನಿಂಗೆ ಹೇಳ್ತಾಯಿರೋದು ತುಂಬ ಚೆನ್ನಾಗಿದೆ ಬಟ್ಟೆ ಅಂತ ತಗೋ ಒಂದು ಸ್ವಲ್ಪ ಕೂಡ ಕಲರ್ ಹೋಗಲ್ಲ ಅದು ಅಷ್ಟು ಕ್ವಾಲಿಟಿ ಇರೋಂಥ ಬಟ್ಟೆ ಇನ್ನೇನು ಏನು ಮಾಡ್ತಾಯಿದ್ದೀಯಾ ಆರಾಮಾಗಿ ಇದ್ದೀಯಾ ನಿಮ್ಮ ನಾದಿನಿ ಅವ್ರ್ಗೆ ಎಲ್ಲರ್ಗೂನು ಆರಾಮಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಡು ಅವರು ತಗೊಳ್ಳಿ ಇನ್ನೇನು ಸಮಾಚಾರ ಆರಾಮಾಗಿದ್ದೀರಾ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ ಅವ್ರಿಗೂ ಆ ಆ್ಯಪಲ್ಲಿ ಬೇರೆ ಬೇರೇನೇ ಕ್ಲಾತ್ ಸಿಗುತ್ತೆ ತಗೊಳ್ಳಿ